ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನಾನು ಕೆಲವು ಕ್ರಮಗಳನ್ನು ಅನುಸರಿಸಿದ್ದೇವೆ ಏಕೆಂದ್ರೆ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಅಡ್ಗೆ ಭಟ್ಟನಾಗಿ ಕೆಲಸ ಮಾಡುತ್ತಿದ್ದು ನಮ್ಮ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಕ್ಕೆ ಮೊದಲು ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ನಮ್ಮ ಸುತ್ತಮುತ್ತಲು ಮನೆಯ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಕಸ ಕಡ್ಡಿ ಗಟಾರದಲ್ಲಿ ಪ್ರತಿದಿನ ನಿರಂತರವಾಗಿ ನೀರನ್ನು ಹಾಕೋದ್ರ ಮೂಲಕ ನಮ್ಮ ಮನೆ ಮುಂದಿರುವ ಚರಂಡಿಗೆ ಸ್ವಚ್ಛವಾಗಿಟ್ಟುಕೊಳ್ಳೋದು ಆಮೇಲೆ ನಮ್ಮ ಮನೆಯ ಪ್ರತಿದಿನ ಬಳಸತಕ್ಕಂಥ ಟಾಯ್ಲೆಟ್ ರೂಮು ಆಗಿರ್ಬೋದು ಮತ್ತು ಬಾತ್ರೂಮ್ ಲಾಟ್ರಿನ್ ರೂಮ್ ಆಗಿರ್ಬೋದು ಆದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಗಳನ್ನು ಹಾಕಿ ಪಿನಾಲ್ ಅಂಥದ್ದು ಮತ್ತು ಸ್ ವಾಶ್ ಪೌಡ್ರು ಈಗ ಅದು ಹಾಕಿ ಕ್ಲೀನ್ ಮಾಡಿದಂಥ ಆಶಿಡ್ದನ್ನು ಹಾಕಿ ದಿನನಿತ್ಯವಾಗಿ ಕ್ಲೀನ್ ಮಾಡುವಂಥ ಕೆಲವವನ್ನು ಮೊದಲು ನಾವು ಮಾಡಬೇಕು ನಂತರ ದಿನಗಳಲ್ಲಿ ಈಗ ಸುತ್ತಮುತ್ತಲಿನ ಪ್ರದೇಶ ಅಂದರೆ ಒಬ್ಬರು ಬಡವ್ರೂ ಇರ್ತಾರೆ ಒಬ್ಬರು ಶ್ರೀಮಂತ್ರೂ ಇರ್ತಾರೆ ಶ್ರೀಮಂತ್ರು ದುಡೀತಿರ್ತಾರೆ ಅವ್ರಿಗೆ ಸಾಕಷ್ಟು ಹಣ ಬರ್ತಿರ್ತದೆ ಅವರು ಸ್ವಚ್ಛವಾಗೇ ಇರ್ತಾರೆ ಆದರೆ ಕೆಲವ್ರು ಬಡವ್ರು ಆರ್ಥಿಕವಾಗಿ ಸ್ಥಿತಿ ಸರ್ಯಾಗಿರುವ್ದಿಲ್ಲ ಶ್ರೀಮಂತ್ರು ನಮ್ಮ ಸುತ್ತಮುತ್ತಲಿನ ಶ್ರೀಮಂತ್ರ್ ಏನು ಮಾಡ್ತಾರಂದರೆ ಅವರು ಕೆಲವೊಂದು ಆಳುಗಳನ್ನು ಇಟ್ಕೊಂಡು ಬಾತ್ರೂಮ್ ಸಲುವಾಗಿ ದಿನನಿತ್ಯ ತಮ್ಮ ಸುತ್ತಮುತ್ತಲಿನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳೋಗೋಸ್ಕರ ತಮ್ಮ ವಾತಾವರಣ ಸ್ವಚ್ವಾಗಿ ಇಟ್ಕೊಳೋಸ್ಕರ ಕೆಲವೊಂದು ಆರ್ಥಿಕ ಇಂದ ಭದ್ರತೆ ಇರುವುದರಿಂದ ಅವರು ಸ್ವಚ್ಛ ಮಾಡ್ತಾರೆ ಆದರೆ ಬಡವ್ರಿಗೆ ಆ ಥರ ಆಗೋಲ್ಲ ಬಡವ್ರು ವಾರಕ್ಕೊಮ್ಮೆ ಮಾಡ್ಬೆ ಏಕಂದ್ರೆ ದುಡ್ದು ತಿನ್ನಬೇಕು ಏಕಂದ್ರೆ ನಮ್ಮ ಅನುಭವದ ಪ್ರಕಾರ ಬಡುವ್ರು ದಿನಾ ಸ್ವಚ್ಛ ಮಾಡೋಕ್ಕಾಗಲ್ಲ ದಿನಾ ಆರ್ಥಿಕ ಭದ್ರತೆ ಇರೋಂಗಿಲ್ಲ ಅವ್ರಿಗೆ ಯಾವುದೂ ಸ್ಪೆಷಲಿಟಿ ಇರೋಂಗಿಲ್ಲ ವಾರಕ್ಕೊಮ್ಮೆ ಸಂಡೆ ಆಗಲಿ ಶನಿವಾರ ಆಗಲಿ ಯಾವುದೋ ಗೋರ್ಮೆಂಟ್ ಆಲಿಡೇ ಆಗಲಿ ಅವತ್ತಿನ ದಿನ ಸ್ವಚ್ಛ ಮಾಡ್ಕೊಳ್ಳೋ ಪ್ರಯತ್ನ ಬಡವ್ರು ಮಾಡ್ತಾರೆ ನಾವು ದಿನಾ ಮಾಡಿ ಇಕ್ಕರೂ ಫಸ್ಟು ಅದನ್ನು ನಾವು ಬಡವ್ರ್ಗೆ ಎಚ್ಚರಿಸಕ್ಕೆ ಹೋದಾಗ ಕೆಲವೊಂದು ಸಲ ನಮಗೆ ಒಟ್ಟಿಗೆ ಇಲ್ಲದೇ ಹೊತ್ನ್ಯಾಗ ನಾವೇನು ಮಾಡು ಮತ್ತು ಆರೋಗ್ಯ ಇಲ್ದೇ ಹೋತ್ನ್ಯಾಗ ನೀವೇನು ಮಾಡ್ತೀರಿ ಅಂತೇಳಿ ನಾವು ಅವ್ರ ಗಮ್ನಕ್ಕೆ ತಂದೇವೆ ಹೊಟ್ಟೆಗಿಲ್ಲ ಅಂತೀರಿ ಈಗ ನಾಳೆ ಆರೋಗ್ಯ ಇಲ್ಲ ಅಂದರೆ ನೀವೇನು ಮಾಡ್ತೀರಿ ಅಂತೀರಿ ಫಸ್ಟ್ ಆರೋಗ್ಯ ನೋಡಿಕೊಳ್ರಿ ಆಮೇಲೆ ಅದು ನೀವು ಸದೃಢರಾಗಿದ್ನಂದ್ರೆ ನಮ್ಮ ಸುತ್ತಮುತ್ತಲ್ನ ವಾತಾವರಣ ಸದೃಢವಾಗಿದ್ದು ಅಂದ್ರೆ ಅದು ನಾವು ಏನಾರಾ ಮಾಡಿ ಮತ್ತೆ ಮುಂದೆ ಸಾಧನೆ ಮಾಡ್ಬೋದು ಆದ್ರೆ ನಮ್ಗೆ ಆರೋಗ್ಯಕ್ಕೆ ಈಡಾಗಿ ನಾವು ಬಲಿಯಾಗಿ ಬಿಟ್ನ ಆರೋಗ್ಯ ಇಲ್ಲಾಂದರೆ ಮತ್ತೆ ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ ನಾವು ಜೀವನ ಜೊತೆಗೆ ನಾವು ಯಾವ್ದಾರಾ ಖಾಯಿಲೆ ಜೊತೆಗೆ ನಾವು ಆಟ ಆಡ್ಬೇಕಾಗುತ್ತೆ ಸ್ವಚ್ಛವಾಗಿಟ್ಕೊಳ್ಳಿ ಅಂತೇಳಿ ನಾನು ನನ್ನ ಅನುಭವದ ಪ್ರಕಾರ ಹೇಳಕ್ಕತ್ತೀನಿ ಆಮೇಲೆ ಇನ್ನೂ ಒಂದು ಏನಾಗುತ್ತಪ್ಪ ಅಂದರೆ ನಾವು ಸುತ್ತಮುತ್ಲು ನಮ್ಮ ವಾತಾವರ್ಣವೂ ಆಗಿ ನಾವು ಸ್ವಚ್ಛ ಇಟ್ಟುಕೊಳ್ಬೋದು ಆದರೆ ಬೇರೆವ್ರಿಗೆ ಹೇಳಕ್ ಹೋದಾಗ ನಮ್ಮ ಕೆಲವೊಂದು ಅನ್ಭವ್ಗಳ್ದಾಗ ಒಂದು ಊರೊಳಗೆ ವಲಸೆ ಹಂದಿಗಳು ಇರ್ತವೆ ನಾಯಿಗಳು ಇರ್ತವೆ ಎಲ್ಲೋ ಒಂದು ಡೆತ್ತಾಗಿ ಬಿದ್ದಿರ್ತೈತಿ ಆಮೇಲೆ ಅದು ನಮ್ಮ ಮನೆ ಕಡೆ ಬಿದ್ದಿಲ್ಲಪ್ಪ ಅಂತೇಳಿ ನಾವು ಕೇರ್ಲೆಸ್ ಮಾಡ್ಬೋದು ಆದ್ರೆ ಒಂದು ದಿವಸ ನಮ್ಮ ಮನೆ ಕಡೆ ಬಿದ್ದಿಲ್ಲ ನಿಮ್ಮ ಮನೆ ಕಡೆ ಬಿದ್ದಿಲ್ಲ ಅಂತೇಳಿ ಕೇರ್ಲೆಸ್ ಮಾಡಿದಾಗ ಅದು ಇಡೀ ಓಣಿನೇ ಹರ್ಡ್ತ ಅವಾಗ ನಾವು ಎಲ್ಲರೂ ಅದಕ್ಕೆ ಜವಾಬ್ದಾರರು ಆಗ್ತೀವಿ ಆದ್ರೆ ಅಷ್ಟು ಗೈರು ಹೋಗತನಕ ಬಿಡ್ಬಾರ್ದು ಅದ್ರ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳು ಇರ್ತಾರೆ ಅವ್ರ ಗಮ್ನಕ್ಕೆ ತಂದು ಆದಷ್ಟು ಅದು ಸ್ವಚ್ಛವಾಗಿ ಇಟ್ಕೊಳ್ಬೇಕನ್ನೋದು ನಮ್ದು ಕೋರಿಕೆ ಆಮೇಲೆ ಯಾವುದೂ ನಗ್ಲೆಟ್ ಮಾಡಬಾರ್ದು ಹಂದಿ ಸತ್ತಿದೆ ನಾಯಿ ಸತ್ತಿತ್ ಅಂತೇಳಿ ನಗ್ಲೆಟ್ ಮಾಡಿದ್ರೆ ಅದು ನಮಗೇ ಅನಾಹುತ ಕೇಡು ಮಾಡ್ತದ ಅನ್ನೋಕೆ ನಮ್ಮ ಹತ್ರ ಸಾಕ್ಷಿಗಳು ಭಾಳ ಇದ್ದಾವೆ ಏಕೆಂದ್ರೆ ಈಗಿನ ದಿನಮಾನಗಳಲ್ಲಿ ಭಾಳ ಸೂಕ್ಷ್ಮ ಭಾಳಷ್ಟು ಸಾಕಷ್ಟು ಖಾಯಿಲೆಗಳು ಬರ್ತಿದ್ದಾವೆ ಈ ತರ ಆಗಿ ನಾನು ಒಬ್ಬ ಸಾಮಾನ್ಯ ಇವಾಗಲೆ ಆಲ್ರೆಡಿ ಸ್ವಚ್ಛತೆ ಕಾರ್ಯಕ್ರಮ ಬಗ್ಗೆ ನಾವು ಈ ಸಾಕಷ್ಟು ಶಾಲೆಯಲ್ಲಿ ನಾವು ಎಸ್ ಡಿ ಎಮ್ ಶಿ ಅಧ್ಯಕ್ಷರಾಗಿರೋದ್ರಿಂದ ಸಾಕಷ್ಟು ಹುಡ್ರಿಗೆ ಸ್ವಚ್ಛತೆ ಬಗ್ಗೆ ನಾವು ಗಮನವನ್ನು ಹರ್ಸ್ರೀ ನೀವು ಅಂತೇಳಿ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಆಗಲೇ ಅದನ್ನು ಬೋಧನೆಯನ್ನು ಕೂಡ ಮಾಡಕತ್ತೀವಿ ಶಾಲೆಯ ಜೊತೆಗೆ ಆಟದ ಪಾಠದ ಜೊತೆಗೆ ಆಮೇಲೆ ನಿರಂತರವಾಗಿ ನಾನೂ ಕೂಡ ಒಬ್ಬ ಸಾಮಾನ್ಯ ಸಂಗೀತಗಾರನಾಗಿ ಅಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಬರ್ತವೆ ಅವ್ರಿಗೂ ಕೂಡ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಸ್ವಚ್ಛಕಟ್ವಾಗ್ ಇಟ್ಟುಕೊಳ್ಳಬೇಕಂತೇಳಿ ಒಬ್ಬ ಸಣ್ಣ ಚಿಕ್ಕ ಸಂಗೀತ ಕಲಾವಿದನಾಗಿ ನಾನು ಅದನ್ನು ಅನುಭವದ ಫಸ್ಟು ಅದು ಸ್ವಚ್ಛತೆ ಬಗ್ಗೆ ಹೇಳಿ ನನ್ನ ಮುಂದಿನ ಸಂಗೀತದ ಪಾಠವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂತ್ರದ ದಿನಗಳಲ್ಲಿ ನಾನು ಅಡುಗೆಯಲ್ಲಿ ಮಾಡಲು ನಾನು ಒಂದು ಓಟೆಲ್ನಲ್ಲಿ ಕೆಲಸ ಮಾಡೋದರಿಂದ ಅಡುಗೆ ಭಟ್ಟನಾಗಿ ಕೆಲಸ ಮಾಡಿ ಅಲ್ಲಿಯೂ ಕೂಡ ಸ್ವಚ್ಛತೆ ಬಗ್ಗೆ ನಾನು ಬಹಳ ಕಾಳಜಿ ವಹಿಸ್ತೇನಂತೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಆನಂತ್ರದ ದಿನಗಳಲ್ಲಿ ಸಾಕಷ್ಟು ಸುತ್ತಮುತ್ಲು ಕಾರ್ಯಕ್ರಮಗಳನ್ನು ನಾವು ಜಾತ್ರೆ ಸಮಾರಂಭಗಳಲ್ಲಿ ನಾವು ಪ್ರತಿ ಹಳ್ಳಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡ್ಸುವಂಥ ಕಾರ್ಯಕ್ರಮವನ್ನು ನಾನು ಮಾಡ್ತೀನಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಏಕಂದ್ರೆ ಇಂಥ ಸದವಕಾಶ ನನಗೆ ಸಿಕ್ಕಿದ್ದು ಒಂದು ನನಗೆ ಭಾಗ್ಯ ಅಂತೇಳಿ ನಾನು ತಿಳ್ಕೊಳ್ತೀನಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಸರಕಾರದಿಂದ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರದ್ದು ಆಬೇಕ್ ಅಂತೇಳಿ ನನ್ನ ಅನಿಸಿಕೆ ಏಕಂದ್ರೆ ಸ್ ಏನಾರಾ ಸ್ವಚ್ಛತೆ ಬಗ್ಗೆ ನಾವು ಹೇಳಕ್ ಹೋದಾಗ ನಮಗೇ ಒಂಥರ ಹೇಟಾಗಿ ಮಾತಾಡುವಂಥ ಜನಗಳೂ ಇದ್ದಾರೆ ಅದನ್ನು ತಿಳ್ಕೊಂಡು ತಿದ್ಕೊಳೋ ಪರ್ವರ್ತನೆ ಆಗುವ ಜನಗಳೂ ಇದ್ದಾರೆ ಈ ರೋಡಿಗೆ ಮನೆ ಮಾಡೀವಂತೇಳಿ ಹಂಗೇ ಬಿಟ್ನಂದ್ರೆ ಧೂಳು ಹತ್ಕಂತನ ರೋಡೀಗೆ ಮನೆ ಮಾಡಿವಂದ್ರೆ ದಿನಾ ಮನೆ ಸ್ವಚ್ಛಾಗಿ ಇಟ್ಗೋಬೇಕ್ ನಾವು ಕಸ ಹೊಡಿಲಿಲ್ಲಂದ್ರ್ ನಡ್ಯೋಂಗಿಲ್ಲ ನೀರು ಹಾಕ್ಲಿಲ್ಲಂದ್ರ್ ನಡಿಯಂಗಿಲ್ಲ ಪೂಜೆ ಮಾಡ್ಲಿಲ್ಲಂದ್ರೆ ನಡಿಯಂಗಿಲ್ಲ ಯಾಕಂದ್ರೆ ನಮ್ಮ ವಾತಾವರ್ಣದಾಗೆ ನಾವು ಫಸ್ಟ್ ನಾವು ಸ್ವಚ್ಛತೆಯಾಗಿ ಇಟ್ಟು ಇನ್ನೊಬ್ರಿಗೆ ಜಾಗೃತಿ ಮೂಡಿಸುತ್ತ ಕೆಲಸ ಮಾಡ್ಬೇಕು ಆಮೇಲೆ ಅವ್ರು ಏನ್ರ ನಾವು ಸ್ವಚ್ಛಾಗಿ ಇಟ್ಕಂಡಿದ್ರೆ ಅವರೂ ಕೂಡ ಒಂದೇಟು ನಮ್ಮ ಮನೆ ಮುಂದೆ ಗಲೀಜು ಮಾಡ್ತಿರ್ತಾರೆ ಆಮೇಲೆ ಹುಡ್ರಿಗೆ ಕಕ್ಕಸವನ್ನು ಮಾಡ್ತಕ್ಕಂಥ ಮನೆ ಮುಂದೆ ಗಲೀಜು ಮಾಡ್ತಕ್ಕಂಥ ಕೆಲ್ಸವನ್ನು ಮಾಡ್ತ ಅದೇ ಹೇಳಿದರೆ ಅವ್ರು ಸಿಟ್ಟಿಗೆ ಬರ್ತಾರೆ ಏಯ್ ಏನಾಯ್ತು ಬಿಡು ಹುಡ್ರು ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಅವಾಗ ಏನಾರಾ ಹೇಳದು ಜಗಳಕ್ಕೆ ಆಹ್ವಾನ ಆಗ್ತಿರ್ತೈತಿ ಅಂಥವ್ರ ಬಗ್ಗೆ ನಾವು ಏನ್ರ ಹೇಳಕ್ಕೆ ಹೋದ್ರೆ ಸಿಟ್ಟಿಗೆ ಬಂದು ನಮ್ಮ ಕೂಡ ಜಗಳ ಆಡಿದ್ದೂ ಉಂಟು ಹೀಗಾಗಿ ಯಾರಿಗೆ ಯಾವ ಥರ ಹೇಳಬೇಕನ್ನೋದು ಒಂದೊಂದು ಸಲ ಗೊತ್ತಾಗ್ಲ ಕೆಲವ್ರು ತಿಳಿವಳ್ಕೆ ಇದ್ದವರು ಇದ್ದವರು ಅವರು ತಿಳ್ಕೊಳ್ತಾರ್ರಿ ಆದರೆ ಕೆಲವು ಜನ ತಿಳ್ಕೊಳೋಲ್ಲ ಹಿಂಗಾಗಿ ಆ ಸ್ವಚ್ಛತೆ ಬಗ್ಗೆ ನಾವು ಎಷ್ಟ್ ಹೇಳಿದ್ರು ಕಮ್ಮಿನೇ ಅಂತೇಳಿ ಯಾಕಂದ್ರೆ ನಾವು ಜಾಗೃತರಲ್ಲ ಇಲ್ಲಿ ಪ್ರತಿ ಮನೇಗು ನಾವು ಒಂದು ಆರು ಜನ ಮೆಂಬರ್ಸ್ ಇರ್ತ್ನ ಆರು ಜನ ಅದ್ರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ ಆಮೇಲೆ ಸುತ್ತಲಿನ ಒಬ್ರಿಗೊಬ್ರು ನೋಡಿ ಒಬ್ರಿಗೊಬ್ರು ಸ್ವಚ್ಛತೆಯ ಬಗ್ಗೆ ನಾವು ಅರಿವು ಮೂಡಿಸಿದಾಗ ಅದಕ್ಕೊಂದು ಒಂದು ಸಮಿತಿ ಆಗಲಿ ಒಂದು ಒಂದು ತಂಡ ಆಗಲಿ ಅದಕ್ಕೆ ಓಣಿ ಒಳಗೆ ವಾರ್ಲ್ಡ್ನೊಳಗೆ ಅದಕ್ಕೊಂದು ತಡನೆ ರಚನೆ ಮಾಡಿ ಸರ್ಕಾರನೆ ಮಾಡ್ಬೇಕು ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ನಾವು ಸ್ವಚ್ಛವಾಗಿ ಇಟ್ಟುಕೊಂಡೀವಿ ಅನ್ನೋದೊಂದು ಸಮಿತಿ ಇದ್ನಂದ್ರೆ ನಾವು ಯಾರಿಗೂ ಯಾವ ಎಲ್ಲ ರೋಗದಿಂದ ಮುಕ್ತರಾಕ್ತೀವಿ ಆಮೇಲೆ ಈ ಸರ್ಕಾರವನ್ನು ಏನು ಕೆಲಸ ಮಾಡ್ಬೇಕಂದ್ರೆ ಪ್ರತಿ ಮನೆಗೂ ಒಂದು ಇನ್ವೆಂಟೇಶನ್ನು ಆಮಂತ್ರಣದ ಹೆಂಗಪ್ಪ ಅಂದರೆ ಎಲ್ಲರೂ ಮನೆ ಒಳಗೂ ಒಂದು ತ ಆ ವಾರ್ಲ್ಡ್ನೊಳಗೆ ಒಂದು ಹಿರೇರು ಇರ್ತಾರೆ ಒಂದು ಮಹಿಳೆಯರು ಇರ್ತಾರೆ ಅನ್ಭವಸ್ತ್ರು ಇರ್ತಾರೆ ಅವ್ರ್ಗೆ ಎಲ್ಲರಿಗೂ ಒಂದು ಹನ್ನೊಂದು ಜನ ಆಗಲಿ ಇಪ್ಪತ್ತೊಂದು ಜನ ಆಗಲಿ ಆ ಸೇರ್ಸಿ ಆ ಸ್ವಚ್ಛತೆಯ ಬಗ್ಗೆ ಗಮನ ಹರ್ಸುವಂಥ ಕೆಲಸವನ್ನು ಸರ್ಕಾರನೂ ಮಾಡಬೇಕಾಗುತ್ತೆ ಏಕೆಂದ್ರೆ ಒಬ್ಬರೇ ಮಾಡಿದ್ರೆ ಇದು ಸ್ವಚ್ಛತೆಯ ಬಗ್ಗೆ ಆಗೋಲ್ಲ ಕೆಲವು ಜನ ಮಾಡ್ಬೇಕು ಎಲ್ಲರೂ ಕೂಡಿ ಮಾಡಿದ್ರೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಒಳ್ಳೆಯ ಸಂಪತ್ತು ಒಳ್ಳೆಯ ಮನಃಶಾಂತಿ ನಮ್ಮ ಮನೆ ಹೆಂಗ ಸ್ವಚ್ಛಿದ್ರೆ ನಮ್ಮ ಮನಃಶಾಂತಿ ಸಿಗುತ್ತೆ ದೇವಸ್ಥಾನ ಹೆಂಗೆ ಸ್ವಚ್ಛಿದ್ರೆ ನಮ್ಗೆ ಮನಃಶಾಂತಿ ಸಿಗುತ್ತೆ ನಾವು ಸ್ವಚ್ಛತೆ ಬಗ್ಗೆ ನಾವು ಅರಿತುಕೊಂಡ್ರೆ ನಮ್ಗೆ ಎಲ್ಲದ್ರಾಗೆ ಆ ಭಗವಂತ ನಮ್ಗೆ ಒಳ್ಳೆಯ ಅನುಗ್ರಹ ಮಾಡ್ತಾನಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳತ್ತೀನಿ ಆಮೇಲೆ ಇಂಥ ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸರಕಾರಕ್ಕೆ ನನ್ನ ಅನುಭವಗಳನ್ನು ಹೇಳಿದೀನಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿ ಸ್ವಚ್ಛತೆಯ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ ಎಲ್ಲರೂ ಕೂಡಿ ಮಾಡೋಣ ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ ಎಲ್ಲರೂ ಇನ್ನೊಂದಿಷ್ಟು ಸಾಕಷ್ಟು ಅರಿವುಗಳನ್ನು ಮೂಡಿಸಿ ಅವರು ಜನಜಾಗೃತಿಯಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗುತ್ತೆ ಅಂತೇಳಿ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಪ್ರತಿಯೊಬ್ರೂ ಪ್ರತಿಯೊಂದು ಗಲ್ಲಿಗಳಲ್ಲಿ ಮೊಹಲ್ಲಾಗಳಲ್ಲಿ ಇದ್ರ ಬಗ್ಗೆ ಎಲ್ಲರೂ ಆಸಕ್ತಿ ತೋರಿಸ್ಬೇಕು ಆಮೇಲೆ ಇದಕ್ಕೆ ಸರ್ಕಾರನೂ ಕೂಡ ಸ ಅದಕ್ಕೆ ಅಗತ್ಯವಾದ ಸೌಕರ್ಯಗಳನ್ನು ಕೋರಿಕೆ ಮಾಡಬೇಕಾಗುತ್ತಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಇದು ಒಬ್ಬರು ಮಾಡೋದಲ್ಲ ಪ್ರತಿ ಮನೇಗೂ ಪ್ರತಿ ಗಲ್ಲಿಗೂ ಪ್ರತಿ ಹಳ್ಳಿಗೂ ಪ್ರತಿ ಜಿಲ್ಲೆಗೂ ಕೂಡ ಇದನ್ನು ವ್ಯಾಪಿಸುವಂಥ ತಂತ್ರಜ್ಞಾನವನ್ನು ಮಾಡಿದ್ರೂ ಇಂಥ ಕೆಲಸವನ್ನು ಸರ್ಕಾರನೂ ಮಾಡ್ಬೇಕಾಗುತ್ತೆ ಒಬ್ಬನಿಂದ ಸಾಧ್ಯವಿಲ್ಲ ಎಲ್ಲರೂ ಕೈ ಜೋಡಿಸಿದ್ರೆ ಇಂತಾ ನಮ್ಮ ಸ್ವಚ್ಛತೆಯಾಗ್ ಇಟ್ಕೊಳ್ಳೋದು ಏನು ದೊಡ್ಡ ಮಾತಲ್ಲ ಅಂತಕ್ಕಂಥದ್ದು ಸಂದರ್ಭಗಳನ್ನು ಹೇಳಿ ನಾನು ಇಷ್ಟು ಹೇಳಿ ನನ್ನ ಅನುಭವಗಳನ್ನು ಹಂಚ್ಕಂಡಿದೀನಿ ಇದರಲ್ಲಿ ಏನಾದ್ರೂ ತಪ್ಪು ಅನ್ನಿಸಿದ್ರೆ ನನ್ನ ನಾನು ನಿಮ್ಮ ಸಣ್ಣ ಹುಡುಗ ಅಂತೇಳಿ ತಿಳ್ಕೊಂಡು ನಮ್ಗೆ ಕ್ಷಮಾದಾನ ಮಾಡಿ ನನ್ನ ಅನುಭವಗಳನ್ನು ಯಾರಾದ್ರೂ ಮನ್ಸಿಗ್ ನೋವಾಗಿದ್ದರೆ ಅದನ್ನು ತಪ್ಪಾಗಿ ತಿಳಿಯಬೇಡಿ ಇದು ನಂದು ಅನುಭವದ ಮಾತು ಅಂತೇಳಿ ನಾನು ಇಷ್ಟು ಹೇಳಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾ ಜೈ ಭಾರತ್